ನನ್ನ ನೆಚ್ಚಿನ ಆಟ ವಾಲಿಬಾಲ್ ನಾನು ಇದನ್ನು ಇಷ್ಟಪಡಲು ಕಾರಣ ಈ ಒಂದು ಆಟವನ್ನು ಆಡುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಾವು ಸದೃಢರಾಗಲು ಈ ಒಂದು ಆಟ ಪ್ರಮುಖವಾಗಿ ಸಹಾಯ ಮಾಡುತ್ತದೆ ಹಾಗೆ ಎಲ್ಲ ಸ್ನೇಹಿತರೊಡನೆ ಕೂಡಿ ಈ ಒಂದು ಆಟವನ್ನು ಆಡೋದರಿಂದ ಉತ್ತಮ ಬಾಂಧವ್ಯವನ್ನು ಕೂಡ ಈ ಆಟದಿಂದ ನಾವು ಪಡೆದುಕೊಳ್ಳಬೋದು